ಮನುಷ್ಯ ಪ್ರಗತಿ ಹೊಂದಬೇಕಾದ್ರೆ ದುಡಿಮೆ ಬಹಳ ಮುಖ್ಯ ದುಡಿಮೆಯಿಂದ ಬರುವಂಥದ್ದು ಹಣ ಈ ಹಣವನ್ನು ಜೀವನದಲ್ಲಿ ಯಾವ ರೀತಿ ಕಾಪಾಡ್ತೀವಿ ಯಾವ ರೀತಿ ಲಾಭದಾಯಕವಾದಂಥ ಉದ್ದಿಮೆಗಳಲ್ಲಿ ಅಥವಾ ಠೇವಣಿಯಲ್ಲಿ ತೊಡಗಿಸ್ತೀವಿ ಅನ್ನುವಂಥದ್ದು ಭಾಳ ಮುಖ್ಯ ಆಮೇಲೆ ಸಾಲವನ್ನು ಯಾವ ಉದ್ದೇಶಕ್ಕಾಗಿ ಪಡೀಬೇಕು ಎಂಥ ಸಂದರ್ಭದಲ್ಲಿ ಪಡೀಬೇಕು ಯಾವ ಉದ್ದೇಶಕ್ಕಾಗಿ ಯಾವ ಸಾಲಕ್ಕೆ ಎಷ್ಟು ಬಡ್ಡಿಯಿರ್ತದೆ ನಮ್ಮ ಹೊರೆ ಎಷ್ಟಾಗ್ತದೆ ಮಾಸಿಕ ವಾರ್ಷಿಕ ಇತ್ಯಾದಿ ಕಲ್ಪನೆಗಳು ಚಿಕ್ಕಮಕ್ಕಳಿಗಿರೋಲ್ಲ ಹಾಗೆ ನೋಡಿದರೆ ಕೆಲವು ಮಧ್ಯವಯಸ್ಕರಲ್ಲಿ ನಾನು ಗಮನಿಸಿದಾಗ ಸಹ ಇಂಥ ಒಂದು ಬುದ್ದಿವಂತಿಕೆ ಕಾಣ್ತಾಯಿಲ್ಲ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಅಂಗಡಿಗಳಲ್ಲಿ ಶ್ರೀಮಂತರು ಪಠಾಣರು ಕೊಡುವಂತಹ ಎರಡು ರೂಪಾಯಿ ಬಡ್ಡಿ ತಿಂಗಳಿಗೆ ಮೂರು ರೂಪಾಯಿ ಬಡ್ಡಿ ಅಂತ ಈ ಥರ ತಗೊಂಡು ಭಾಳಷ್ಟು ತೊಂದರೆಗಳಿಗೆ ಉಂಟಾಗಿರುವ ತೊಂದರೆಗಳಿಗೆ ಈಡಾಗಿರೋದನ್ನು ನಾವು ಕಾಣ್ತೇವೆ ಸಮಾಜದಲ್ಲಿ ಈಗ ಈ ಒಂದು ಜ್ಞಾನವನ್ನ ನಾವು ಪುಟ್ಟ ಮಕ್ಕಳಿಗೆ ಶಾಲೆಯ ವಿದ್ಯಾಭ್ಯಾಸದ ಹಂತದಲ್ಲಿಯೇ ನಾವು ಕೊಟ್ಟಾಗ ಮಕ್ಕಳು ಮುಂದೆ ತಮ್ಮ ಭವಿಷ್ಯದ ಜೀವನದಲ್ಲಿ ಅವರೊಂದು ಇಪ್ಪತ್ತೈದು ಮೂವತ್ತು ವರ್ಷ ವಯಸ್ಸಾಗುವಷ್ಟೊತ್ತಿಗೆ ಪೂರ್ಣಜ್ಞಾನವನ್ನ ಪಡೆದು ಆರ್ಥಿಕ ಲಾಭವನ್ನು ಪಡೆದು ತಮ್ಮ ಜೀವನವನ್ನು ಸದೃಢವಾದಂಥ ಆರ್ಥಿಕ ಸ್ಥಿತಿಯ ಹಿನ್ನೆಲೆಯಲ್ಲಿ ಯಾವ ರೀತಿ ಸಾಗಿಸ್ಬೇಕು ಅನ್ನುವಂಥದ್ದನ್ನ ಆ ಜ್ಞಾನವನ್ನ ಪಡೆದಿರ್ತಾರೆ ಇದು ಬಹಳ ಮುಖ್ಯ ನಾವು ಮಕ್ಕಳು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೇ ಅಂತ ಮಾತನ್ನು ಕೇಳಿರ್ತೀವಿ ಗಾದೆ ಮಾತನ್ನ ಈಗ ಮಕ್ಕಳಲ್ಲಿ ನಾವು ಹಣದ ಪ್ರಾಮುಖ್ಯತೆಯೇನು ಉಳಿತಾಯದ ಪ್ರಾಮುಖ್ಯತೆಯೇನು ಅದರ ಉಪಯೋಗಗಳೇನು ಅನ್ನುವಂಥದ್ಧನ್ನ ನಾವು ಮಕ್ಕಳು ಇದ್ದಾಗ್ಲೆ ನಾವು ಬೋಧಿಸಿದರೆ ಮುಂದೆ ಅವ್ರು ಒಬ್ಬ ಒಳ್ಳೆಯ ನಾಗರೀಕರಾಗಿರಲಿಕ್ಕೆ ಸಾಧ್ಯವಾಗ್ತದೆ ಈ ರೀತಿ ಹಣದ ಗುಣವನ್ನು ಅರಿಯದೆ ಇರುವಂತಹ ಮಕ್ಕಳು ಏನು ಆಗ್ತಾರಂದರೆ ದುಂದುವೆಚ್ಚಗಳನ್ನು ಮಾಡುವಂಥದ್ದು ಹಣ ನಷ್ಟವನ್ನು ಮಾಡಿಕೊಳ್ಳುವಂಥದ್ದು ಇತ್ಯಾದಿ ತೊಂದರೆ ಮಾಡಿ ಅದೇ ಅಭ್ಯಾಸವಾಗಿ ಮುಂದೆ ಹಲವಾರು ಬಂದಿದ್ದ ಹಣವನ್ನೆಲ್ಲ ದುಶ್ಚಟಗಳಿಗೆ ಖರ್ಚು ಮಾಡೋದು ಹಾಳು ಮಾಡೋದು ಉಳಿತಾಯ ಮಾಡೋದಿಲ್ಲ ಮನೆ ಕಟ್ಟಬೇಕು ಸಾಲ ಮಾಡಬೇಕು ಯಾವ ರೀತಿ ಏನು ಯಾವ ಕಲ್ಪನೆಗಳಿಲ್ಲದೆ ತಮ್ಮ ಜೀವನವನ್ನೆಲ್ಲ ಹಾಳು ಮಾಡಿಕೊಳ್ಳೋದನ್ನ ನಾವು ಕಲ್ತ್ಕೋ ನೋಡ್ತಿದ್ದೀವಿ ಸಮಾಜದಲ್ಲಿ ಆದ್ದರಿಂದ ಆರ್ಥಿಕ ಶಿಸ್ತು ಬಹಳ ಮುಖ್ಯ ಈ ಆರ್ಥಿಕ ಶಿಸ್ತನ್ನು ನಾವು ಚಿಕ್ಕಮಕ್ಕಳಿರುವಾಗಲೇ ಅವರಿಗೆ ನಾವು ಬೋಧಿಸಿದರೆ ಸರಿಯಾದ ರೀತಿಯಲ್ಲಿ ಹೇಳಿದರೆ ಭಾಳ ಒಳ್ಳೆಯದಾಗ್ತದೆ ಮಕ್ಕಳಿಗೆ ಮುಂದೆ ಜೀವನ ಸಾಗಲಿಕ್ಕೆ ಒಳ್ಳೆಯದಾಗತ್ತೆ ಅಂತ ಈಗ ಬ್ಯಾಂಕುಗಳಲ್ಲಿ ಸ್ಪರ್ಧಾತ್ಮಕವಾದಂತಹ ಬಡ್ಡಿದರಗಳಿರ್ತವೆ ಠೇವಣಿಯಲ್ಲಾಗಿರ್ಬೋದು ಅಥವಾ ಸಾಲ ರೂಪದಲ್ಲಾಗಿರಬೌದು ಇದನ್ನ ನಾವು ಬೋಧಿಸ್ಬೇಕು ಮಕ್ಕಳಿಗೆ ಈಗ ನಾವು ಆರು ಶೇಕಡ ಆರು ವಾರ್ಷಿಕ ಬಡ್ಡಿ ಅಂದರೆ ಏನು ಅಂತ ಅರ್ಥ ಮಾಡಸ್ಬೇಕು ಮಕ್ಕಳಿಗೆ ಅದು ಎಂಟಾಣೆ ಬಡ್ಡಿ ಅಂತಾರೆ ಐವತ್ತು ಪೈಸೆ ಒಂದು ವರ್ಷ ಒಂದು ಒಂದು ವರ್ಷಕ್ಕೆ ಒಂದು ವರ್ಷಕ್ಕೆ ಒಂದು ತಿಂಗ್ಳಿಗೆ ಎಷ್ಟು ಬೀಳುತ್ತೆ ಒಂದು ವರ್ಷಕ್ಕೆ ಎಷ್ಟಾಗುತ್ತೆ ಅನ್ನೋದನ್ನೇಳ್ಬೇಕು ಈಗ ಹನ್ನೆರಡು ಪರ್ಸೆಂಟ್ ಶೇಕಡ ಹನ್ನೆರಡು ಅಂತ ಬಡ್ಡಿ ಅಂತ ಬೋರ್ಡ್ ಹಾಕಿಬಿಟ್ಟಿರ್ತಾರೆ ಅದ್ರ ಅರ್ಥ ಏನು ಹನ್ನೆರಡು ತಿಂಗಳಿಗೆ ಒಂದು ನೂರು ರೂಪಾಯಿಗೆ ಹನ್ನೆರಡು ರೂಪಾಯಿ ಬಡ್ಡಿ ಬರುತ್ತೆ ಅಂತ ಅರ್ಥ ಅಂದರೆ ಅದನ್ನ ಡಿವೈಡ್ ಬೈ ಹನ್ನೆರಡು ಭಾಗಿಸಿದರೆ ಬರಿ ಒಂದು ಬರ್ತದೆ ಅಂದರೆ ಒಂದು ನೂರು ರೂಪಾಯಿಗೆ ಒಂದು ತಿಂಗಳಿಗೆ ಒಂದು ರೂಪಾಯಿ ಬಡ್ಡಿ ಬರುತ್ತೆ ಅಂತ ಅರ್ಥ ಇಂಥ ಸರಳವಾದಂಥ ಜ್ಞಾನವನ್ನ ಮಕ್ಳಿಗೆ ನಾವು ಕೊಡಬೇಕಾಗ್ತದೆ ಇಲ್ಲದೆ ಹೋದರೆ ಏನಾಗ್ತದೆ ಎ ಹನ್ನೆರಡು ಹಾಕಿರೋ ಬೋರ್ಡ್ ಬ್ಯಾಂಕಲ್ಲಿ ಇಲ್ಲಿ ಎರಡು ರೂಪಾಯಿ ಬಡ್ಡಿ ಸಿಗುತ್ತಲ್ಲ ಅನ್ಕೊಂತಾರೆ ಈ ಎರಡು ರೂಪಾಯಿ ಬಡ್ಡಿಯನ್ನೊದು ತಿಂಗಳಿಗೆ ಕೊಡುವಂಥ ಅವರೇ ಅರ್ಥಾಗಲ್ಲ ಮಕ್ಕಳಿಗೆ ಈಗ ಎರಡು ರೂಪಾಯಿ ಬಡ್ಡಿಯನ್ನು ನಾವು ಸಾಲ ತಗೊಂಡ್ಬಂದ್ರೆ ಹನ್ನೆರಡು ತಿಂಗ್ಳಿಗೆ ಎಷ್ಟಾಗುತ್ತೆ ಹನ್ನೆರಡು ಇಂಟು ಎರಡು ಇಪ್ಪತ್ನಾಲ್ಕು ಪರ್ಸೆಂಟ್ ಆಗತ್ತೆ ಈ ಒಂದು ಅರಿವನ್ನು ಮಕ್ಕಳಿಗೆ ತೋರ್ಸ್ಬೇಕು ನಾವು ತಿಳಿಸ್ಬೇಕಾಗ್ತದೆ ಆಮೇಲೆ ಬ್ಯಾಂಕ್ಗಳು ನಮ್ಮದೇ ಹಣವನ್ನು ಠೇವಣಿ ರೂಪದಲ್ಲಿಟ್ಕೊಳ್ತವೆ ನಮಗೆ ಕೊಡುವಂಥ ಬಡ್ಡಿ ಐದು ಆರು ಪರ್ಸೆಂಟ್ ಮಾತ್ರ ಶೇಕಡ ವಾರ್ಷಿಕ ನಮಗೆ ಬಡ್ಡಿಯನ್ನು ಕೊಡ್ತದೆ ಅವ್ರು ಸಾಲವನ್ನೀಡುವಾಗ ಏಳು ಎಂಟು ಒಂಬತ್ತು ಹನ್ನೆರಡು ಪ ಹನ್ನೆರಡು ಶೇಕಡವರೆಗುನೂ ಅವರು ಬಡ್ಡಿಯನ್ನು ವಸೂಲ್ಮಾಡ್ತಾರೆ ಸಾಲಗ ಸಾಲವನ್ನು ಕೊಟ್ಟು ಆ ಮಧ್ಯೆ ಈ ಸಾಲದ ಬಡ್ಡಿ ಮತ್ತು ಠೇವಣಿಯ ಬಡ್ಡಿ ಠೇವಣಿಯ ಬಡ್ಡಿ ಇವೆರಡರ ಮಧ್ಯೆಯಿರುವಂಥ ವ್ಯತ್ಯಾಸ ಏನಿದೆಯಲ್ಲ ಎರಡು ಮೂರು ಶೇಕಡ ಎರಡು ಮೂರು ನಾಲ್ಕರಷ್ಟು ಅದೇ ಬ್ಯಾಂಕಿಗೆ ಲಾಭ ಈ ಥರದ ವಿಷಯಗಳನ್ನ ನಾವು ಪುಟ್ಟ ಮಕ್ಕಳಿರುವಾಗ್ಲೇ ನಾವು ಹೇಳಬೇಕಾಗ್ತದೆ ಇದನ್ನು ಪಠ್ಯಕ್ರಮದಲ್ಲಿ ಸೇರಿಸಿದಾಗ ಸರಳವಾದಂಥ ವಿಷಯ ಬಡ್ಡಿ ಅಂದರೆ ಏನು ಠೇವಣಿ ಅಂದರೆ ಏನು ಠೇವಣಿಗಳಲ್ಲಿ ಎಷ್ಟು ವಿಧಾನ ಠೇವಣಿಗಳಿದ್ದಾವೆ ಕೆಲವು ಟೈಮ್ ಡೆಪಾಯಿಟ್ಸ್ ಅಂತಾರ್ರಂದರೆ ಅವಧಿ ಅವಧಿಯಿರುವಂಥ ಅಂದರೆ ಒಂದು ವರ್ಷಕ್ಕಿರುವಂಥ ಠೇವಣಿ ಎರಡು ವರ್ಷಕ್ಕಿರುವಂಥ ಠೇವಣಿ ಇವೆಲ್ಲ ಇರ್ತವೆ ಇನ್ನು ಕೆಲವು ಉಳಿತಾಯ ಖಾತೆ ಅಂತಿರುತ್ತೆ ಉಳಿತಾಯ ಖಾತೆಗೆ ಯಾವುದೇ ಒಂದು ಅವಧಿ ಅವಧಿ ನಿಗದಿಗೊಳಿಸಿರೋದಿಲ್ಲ ಇವತ್ತು ನೀವು ಹಣವನ್ನು ಜಮಾ ಮಾಡ್ಬೋದು ನಾಳೆ ಅದನ್ನು ಬಿಡಿಸ್ಕೊಳ್ಬೋದು ನಿಮ್ಮ ಸಂಬಳವನ್ನು ಅದರಲ್ಲಿ ಜಮಾ ಮಾಡ್ತಾರೆ ನಾಡಿದ್ದು ಬಿಡಿಸ್ಕೊಬೋದು ಇದನ್ನ ಉಳಿತಾಯ ಖಾತೆ ಅಂತಾರೆ ಇನ್ನು ರಿಕರಿಂಗ್ ಡೆಪಯಿಟ್ ಅಂತ ಆವರ್ತಕ ಠೇವಣಿ ಅಂತಾರೆ ಅಂದರೆ ತಿಂಗಳಿಗೆ ನಿಗದಿತವಾದಂಥ ಮೊತ್ತವನ್ನು ಕಟ್ಟುವಂಥದ್ದು ನಮ್ಮ ಸಂಬಳ ಬಂದು ಕುಟುಂಬ ವೆಚ್ಚವನ್ನು ಖರ್ಚು ಮಾಡಿ ಉಳಿವಂಥ ಸಾವಿರ ರುಪೈಯನ್ನೋ ಎರಡು ಸಾವಿರ ರೂಪಾಯಿ ಉಳಿತದಲ್ಲ ಅದನ್ನ ನಿಗದಿತವಾಗಿ ಪ್ರತಿ ತಿಂಗಳು ಕಟ್ಟುವಂಥದ್ದು ಸಾವಿರ ರೂಪಾಯನ್ನ ಹನ್ನೆರಡು ತಿಂಗಳು ಕಟ್ಟಿದರೆ ಹನ್ನೆರಡು ತಿಂಗ್ಳ ಅವಧಿಗೆ ಕಟ್ಟಿದರೆ ಹನ್ನೆರಡು ಸಾವಿರ ಆಗ್ತದೆ ಹನ್ನೆರಡು ಸಾವಿರಕ್ಕೆ ಅಂದಾಜು ಒಂದು ಸಾವಿರ ರೂಪಾಯಿ ಬಡ್ಡಿ ಬಂದರೆ ಹದಿಮೂರು ಸಾವಿರ ರೂಪಾಯಿ ನಿಂಗೆ ಸಿಗುತ್ತೆ ಅನ್ನುವಂಥ ಜ್ಞಾನವನ್ನ ಮಕ್ಕಳಿಗೆ ನಾವು ಚಿಕ್ಕವರಿದ್ದಾಗೆ ಕೊಡಬೇಕಾಗ್ತದೆ ಇನ್ನು ಇದು ಕ್ವಾರ್ಟರ್ಲಿ ಕಾಂಪೌಂಡ್ ಅಂತಾರೆ ಚಕ್ರಬಡ್ಡಿ ಮಾಸಿಕ ಚಕ್ರಬಡ್ಡಿಯೋ ತ್ರೈಮಾಸಿಕ ಚಕ್ರಬಡ್ಡಿಯೋ ಇದೆಲ್ಲ ಜ್ಞಾನ ಕೊಡಬೇಕಾಗ್ತದೆ ಚಕ್ರಬಡ್ಡಿ ಅಂದರೆ ಬಡ್ಡಿಗೆ ಮೇಲೆ ಬಡ್ಡಿ ಬೀಳುವಂಥದ್ದು ನಾವು ಸಾಲ ತಗೊಂಡಿರ್ತೀವಿ ಸಾಲ ತಗೊಂಡ ಮೇಲೆ ತಿಂಗಳ ಕೊನೆಯಲ್ಲಿ ನಾವು ಕಂತು ಕಟ್ಟದೆ ಹೋದ್ರೆ ಆ ಕಂತು ಮತ್ತು ಬಡ್ಡಿಯನ್ನು ಸೇರಿಸಿ ಆ ಬಡ್ಡಿ ಮೇಲೆ ಮತ್ತೆ ಬಡ್ಡಿ ಹಾಕ್ತಾರೆ ಬ್ಯಾಂಕ್ನವರು ಇದನ್ನ ಈ ಹೊರೆಯನ್ನ ನಾವು ತಪ್ಪಿಸ್ಬೇಕಂದ್ರೆ ಮಕ್ಕಳಿಗೆ ಜ್ಞಾನವನ್ನು ಕೊಡಬೇಕು ಈ ಚಕ್ರಬಡ್ಡಿ ಅಂದರೆ ಬಡ್ಡಿಮೇಲೆ ಬಡ್ಡಿ ಹಾಕುವಂಥದ್ಧನ್ನ ಚಕ್ರಬಡ್ಡಿ ಅಂತಾರೆ ಇದೆಲ್ಲ ಕೂಡ ನಾವು ತಿಳಿಸ್ಬೇಕಾಗ್ತದೆ ಮೊದಲಿನ ಕಾಲಕ್ಕೆ ನಾವು ಮ್ಯಾನ್ವಲ್ ಆಗಿ ಅಂದರೆ ಕೈಯಿಂದ ಲೆಕ್ಕ ಹಾಕ್ತಾಯಿದ್ವಿ ಗುಣಾಕಾರ ಮಾಡಿ ಆಮೇಲೆ ಕ್ಯಾಲ್ಕುಲೇಟರ್ಗಳು ಬಂದವು ಈಗ ಕಂಪ್ಯೂಟ್ರಲ್ಲಿ ಮತ್ತು ನಮ್ಮ ಮೊಬೈಲ್ ಇರ್ತಕ್ಕಂಥ ಇಂಟರ್ನೆಟ್ ಬ್ಯಾಂಕ್ನಲ್ಲಿ ಸರಳವಾಗಿ ಅದು ಲೆಕ್ಕಮಾಡಿ ಕೊಟ್ಬಿಡ್ತದೆ ನಮಗೆ ಎಷ್ಟು ಸಾಲಯಿದ್ದೀವಿ ನಾವು ಇವತ್ತಿಂದ್ ದಿವಸಕ್ಕೆ ಎಷ್ಟು ಬಡ್ಡಿಯಾಗಿದೆ ಅಸಲು ಎಷ್ಟಿದೆ ಇದನ್ನೆಲ್ಲ ಕೂಡ ತಿಳಿಸ್ತದೆ ಇಷ್ಟು ಸುಲಭವಾಗಿರತಕ್ಕಂಥ ವಿಧಾನವನ್ನು ಇವತ್ತು ಮಂಜು ಮುಂದುವರಿದಂಥ ತತ್ರಗ್ನ ತಿಳಿಸಿದೆ ಇದನ್ನು ಮಕ್ಕಳಿಗೆ ಕೂಡ ನಾವು ಈ ಜ್ಞಾನವನ್ನು ಕೊಡಬೇಕಾದಂಥ ಅವಶ್ಯಕತೆಯಿದೆ ಆಗ ಮಾತ್ರ ಅವರು ಒಬ್ಬ ಆರ್ಥಿಕವಾಗಿ ಸದೃಢವಾಗಿ ಒಳ್ಳೆಯ ಜೀವನವನ್ನ ನಡೆಸ್ಲಿಕ್ಕೆ ಸಾಧ್ಯವಾಗ್ತದೆ ಆದ್ದರಿಂದ ಪ್ರಾಥಮಿಕ ಶಿಕ್ಷಣದಲ್ಲಿಯೇ ನಾವು ಬ್ಯಾಂಕಿಂಗ್ ಬಗ್ಗೆ ಮತ್ತು ಆರ್ಥಿಕ ಶಿಸ್ತಿನ ಬಗ್ಗೆ ಸಾಲ ಅಂದರೆ ಏನು ಠೇವಣಿ ಅಂದರೇನು ಸಾಲದ ವಿವಿಧ ಬಗೆಗಳೇನು ಠೇವಣಿಯ ವಿವಿಧ ರೀತಿಗಳೇನು ಅನ್ನುವಂಥ ಜ್ಞಾನವನ್ನ ಮಕ್ಕಳಿಗೆ ಕೊಟ್ಟಾಗ ಮುಂದಿನ ಭವಿಷ್ಯದಲ್ಲಿ ಅವರು ಒಳ್ಳೆಯ ನಾಗರೀಕರಾಗ್ಲಿಕ್ಕೆ ಸಾಧ್ಯ